ನಮ್ಮ ಸ್ಥಳೀಯ ಬ್ಯಾಂಕಿಂದ ನಮಗೆ ಸಂಘ ಸಂಸ್ಥೆಗಳಿಗೆಲ್ಲ ಕೆಲವೊಂದು ಅನುಕೂಲಗಳಾಗಿದೆ ಆಮೇಲೆ ಆ ಸಂಘ ಸಂಸ್ಥೆಗಳಿಂದ ಬಂದಿರೋ ದುಡ್ಡುಗಳಲ್ಲಿ ಹಣಕಾಸಿನ ನೆರವಾಗಿದೆ ಕಷ್ಟದಲ್ಲಿರುವ ಕಷ್ಟದಲ್ಲಿದ್ದವರಿಗೆ ಹಣಕಾಸಿನ ಬಹಳ ನೆರವಾಗಿದೆ ಈ ಸ್ವಸಹಾಯ ಸಂಘಗಳು ಶ್ರೀಶಕ್ತಿ ಸಂಘಗಳು ಈ ಥರ ಸಂಘಗಳಿಂದ ಈ ಥರ ನಮ್ಮ ಹತ್ತಿದಲ್ಲಿರುವಂಥ ಬ್ಯಾಂಕಿಂದ ನಮ್ಗೆ ಎಲ್ಲರಿಗೂ ಕೂಡ ಇದರಿಂದ ಒಳ್ಳೆಯದಾಗಿದೆ ಆಮೇಲೆ ಈ ಈ ಥರ ಸ್ಥಳೀಯ ಬ್ಯಾಂಕ್ ಇರೋದ್ರಿಂದ ನಮ್ಮ ನಮಗೆ ಕಷ್ಟದಲ್ಲಿರುವಂಥವ್ರಿಗೆ ಈ ಸಂಘ ಸಂಸ್ಥೆಗಳೆಲ್ಲ ಒಂದು ಜೀವನದಲ್ಲಿ ಮುಂದೆ ಸಾಗೋಕ್ಕೆ ಒಂದು ಧೈರ್ಯ ಬರುತ್ತೆ